ಸರ್ಕಾರಿ ಆಸ್ಪತ್ರೆಗಳಿಗಾಗಿ ಸರ್ಕಾರದವರು ಒಂದು ಸ್ಕೀಮನ್ನ ಈಗ ಮಾಡಿದ್ರು ಅಂದರೆ ಆ ಸ್ಕೀಮು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ಜಾರಿಗೆ ಒಳಗಾಗಕ್ಕೆ ಒಂದು ವರ್ಷಗಳು ತಗೊಬಿಡ್ತಾರೆ ಇಂಪ್ರೂವ್ ಮಾಡಕ್ಕೆ ಆ ಸ್ಕೀಮನ್ನ ಒಂದು ವರ್ಷ ಕಳೆದೋಗಿರುತ್ತೆ ಅಷ್ಟರಲ್ಲಿ ಆ ಪೇಷೆಂಟ್ಗಳು ಅವರಿಗೇನು ಸೌಲಭ್ಯ ಸಿಗಬೇಕು ಅದು ಸಿಗೋಲ್ಲ ಹನ್ ಹಾಗಾಗಿ ಎಷ್ಟೋ ಪೇಷೆಂಟ್ಗಳ ಜೀವ ಹೋಗೋದು ರೋಗಿಗಳ ಜೀವ ಹೋಗೋದು ನ ಇನ್ನು ನೆಕ್ಸ್ಟ್ ಬಂದು ಈಗ ಸರ್ಕಾರಿ ಆಸ್ಪತ್ರೆ ಅಂತ ಬಂದಾಗ ಅಲ್ಲಿಯ ವೈದ್ಯರು ಕೂಡ ಅವರ ಕರೆಕ್ಟ್ ಸಮಯದಲ್ಲಿ ಬಂದು ರೋಗಿಗಳನ್ನ ನೋಡೋಲ್ಲ ಅವರು ಅವರ ಸಮಯಕ್ಕೆ ನಾವು ಕಾಯ್ಬೇ ರೋಗಿಗಳು ಕಾಯಬೇಕು ಯಾಕಂದರೆ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆಂತಲೇ ಗೊತ್ತಾಗೋಲ್ಲ ಅದೊಂದು ಯಾಕಂದರೆ ರೋಗಿಗಳು ಯಾವ ಒಂದು ರೋಗದಲ್ಲಿ ನರಳುತ್ತಿರ್ತಾರೊ ಕರೆಕ್ಟ್ ಟೈಮಿಗೆ ರೋಗಿಗಳನ್ನ ಅವರು ವೈದ್ಯರು ನೋಡೋದು ಅವರ ಕರ್ತವ್ಯ ಆಗಿರುತ್ತೆ ವೈದ್ಯರುಗಳ್ನ ದೇವರು ಅಂತ ನಂಬ್ತಾರೆ ಹಾಗೆ ಅವರ ಕರ್ತವ್ಯನು ಅವರು ನಿರ್ವಹಿಸ್ಬೇಕು ಹಾಗೆ ಖಾಸಗಿ ಆಸ್ಪತ್ರೆ ಅಂತ ಬಂದರೆ ಅದರಲ್ಲಿ ಅವರು ಇನ್ ಟೈಮಲ್ಲಿ ಡಾಕ್ಟರ್ಗಳು ಇರ್ತಾರೆ ವೈದ್ಯರು ಇರ್ತಾರೆ ಅದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಥರ ಇರೋಲ್ಲ ಡಾಕ್ಟರ್ಗಳು ಅವ್ರ ಟೈಮಿಗಿರೋಲ್ಲ ಕರೆಕ್ಟಾಗಿ ರೋಗಿಗಳನ್ನ ನೋಡೋ ಟೈಮಿಂಗ್ಸಲ್ಲಿ ಇರೋಲ್ಲ ಈಗ ರೋಗಿಗಳು ಕಾದು ಕಾದು ಅವತ್ತು ಅವರು ತೋರಿಸ್ದೇನೆ ಹೋಗೋದು ಕೂಡ ಚಾನ್ಸಸ್ ಇರುತ್ತೆ ವಾಪಸ್ ಹೋಗೋದು ಯಾಕಂದರೆ ಇವತ್ತು ಡಾಕ್ಟರ್ ಬರೋಲ್ಲ ನಾಳೆ ಬನ್ನಿ ಅಂತ ಹೇಳಿ ವಾಪಸ್ ಕಳಿಸೋದು ರೋಗಿಗಳನ್ನ ಮತ್ತೆ ಕ್ಲೀನ್ನೆಸ್ ಮುಖ್ಯವಾಗಿರುತ್ತೆ ಸ್ವಚ್ಚತೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋಲ್ಸಿದ್ರೆ ಖಾಸಗಿ ಮತ್ತು ಸರ್ಕಾರಿ ಹೋಲ್ಸಿದ್ರೆ ಸ್ ಖಾಸಗಿಯೇ ಆಸ್ಪತ್ರೆಯೇ ಬೆಟರ್ ಯಾಕಂದರೆ ತುಂಬ ಅಲ್ಲಿ ಒಂದು ತುಂಬಾ ಕ್ಲೀನ್ನೆಸ್ ಇರುತ್ತೆ ಆಮೇಲೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದರೆ ಕ್ಲೀನ್ನೆಸ್ ಇರೋಲ್ಲ ಮತ್ತು ಆಸ್ಪತ್ರೆ ಅಂದ ಮೇಲೆ ಸ್ವಚ್ಛತೆಗೆ ಒಂದು ಮುಖ್ಯ ಇಂಪಾರ್ಟೆಂಟ್ ಕೊಡಬೇಕು ನಾವು ಬಾಧ್ಯತೆ ಅದುಕ್ಕೆ ಕೊಡಬೇಕು ಯಾಕಂದರೆ ಎಷ್ಟೋ ರೋಗಿಗಳು ಬರ್ತಾರೆ ಅವ್ರ್ಗೆ ಏನೇನು ರೋಗ ಇರುತ್ತೊ ಮತ್ತೆ ಅವ್ರು ಯಾವ್ಯಾವ ರೋಗದಲ್ಲಿ ನರಳುತ್ತಾ ಇರ್ತಾರೋ ಆ ರೋಗ ಬಂದು ಚೆನ್ನಾಗಿರೊ ಒಂದು ಹೆಲ್ದಿ ಆಗಿರೊ ವ್ಯಕ್ತಿಗೆ ಹೋಗಿ ಇದಾದರೆ ಬ್ಯಾಕ್ಟೀರಿಯ ವೈರಸ್ಗಳು ಅಂಟಿದ್ರೆ ಅವ್ರ್ಗೆ ಆ ರೋಗ ಬರುತ್ತೆ ಇದು ಮುಖ್ಯ ಕಾರಣ ಏನು ಕ್ಲೀನ್ ಇಲ್ಲದೆ ಇರೋದು ಮತ್ತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕರೆಕ್ಟಾಗಿ ಬೆಡ್ಗಳು ಇರೋಲ್ಲ ಏನು ರೋಗಿಗಳಿಗೆ ಬೇಕು ಅದು ಸೌಲಭ್ಯ ಇರೋಲ್ಲ ಅವ್ರಿಗೆ ಅದರಿಂದಾಗಿ ನರಳಿ ಸಾಯುವಂತೆ ಎಷ್ಟೋ ಜೀವಗಳು ಹೋಗಿರುತ್ತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತೆ ಅದೆ ಕ್ಲೀನ್ನೆಸ್ ಬಗ್ಗೆ ಒಂದು ಬಾತ್ರೂಮಾಗಲಿ ಅಲ್ಲಿ ಕ್ಲೀನ್ ಮೇನಾಗಿ ಕ್ಲೀನ್ ಇರಬೇಕು ನೆಕ್ಸ್ಟ್ ಒಂದು ಬೆಡ್ ಜಾಗ ಕ್ಲೀನ್ ಮಾಡೋದಾಗ್ಲಿ ಒಂದು ರೋಗಿ ಬಂದು ಅವರು ಡಿಸ್ಚಾರ್ಜ್ ಆದರು ಅಂದರೆ ಅಲ್ಲಿ ಒಂದು ಕ್ಲೀನ್ ಇರೋಲ್ಲ ಮತ್ತು ಬೇರೆ ರೋಗಿನ ತಂದು ಅಲ್ಲಿ ಇಡ್ತಾರೆ ಯಾಕೆ ಮೊದಲು ಕ್ಲೀನ್ ಮಾಡಬೇಕು ಹಿಂಗೆ ಈಗ ಒಂದು ಆ ರೋಗಿಗೇ ಹಳೆ ರೋಗಿಯ ರೋಗ ಅಂಟಲು ಚಾನ್ಸಸ್ ಸಾಧ್ಯತೆ ಇರುತ್ತೆ ಇನ್ನು ಅದ್ಬಿಟ್ಟರೆ ಇನ್ನು ಹೊರಗಡೆಯಿಂದ ಈಗ ರೋಗಿಗಳನ್ನ ಕರ್ಕೊಂಡು ಬಂದಿರೋರು ಹೆಲ್ದಿಯಾಗಿರ್ತಾರೆ ಪಾಪ ಅವ್ರಿಗೆ ಆ ರೋಗ ಅಂಟೋದು ಅದೆಲ್ಲ ತುಂಬಾ ಬೇಜವಾಬ್ದಾರಿತನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದು ನನ್ಗೆ ತುಂಬ ಅರ್ಥ ಆಗಿರೋದಂದರೆ ಬೇಜವಾಬ್ದಾರಿತನ ಮಾಡ್ತಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಡಾಕ್ಟರ್ ಆಗಿರಲಿ ಒಂದು ಕಾಂಪೌಂಡರ್ ಆಗಿರಲಿ ನರ್ಸ್ ಆಗಿರಲಿ ಎಲ್ಲರು ಕೂಡ ಇದೇ ಥರನೇ ಅದಕ್ಕಾಗಿ ನಾನು ನಾನು ಇಚ್ಛಿಸೋದು ಖಾಸಗಿ ಆಸ್ಪತ್ರೆಗೆ ಹೋಗೊಕ್ಕೆ ಯಾಕಂದರೆ ಅಲ್ಲಿ ಅಲ್ಲಿ ಕರೆಕ್ಟಾಗಿ ಡಾಕ್ಟರ್ಸ್ ಇರ್ತಾರೆ ಮತ್ತೆ ಅವರ ಅವರ ಕರ್ತವ್ಯ ಏನು ಅವರು ನಿರ್ವಹಿಸ್ತಾ ಇರ್ತಾರೆ ಮತ್ತು ಅಲ್ಲಿ ಒಂದು ಕ್ಲೀನ್ನೆಸ್ ತುಂಬಾ ಸ್ವಚ್ಛವಾಗಿ ಇರುತ್ತೆ ಸ್ವಚ್ಛ ಗಾಳಿ ಸ್ವಚ್ಛ ವಾತಾವರಣ ಖಾಸಗಿ ಆಸ್ಪತ್ರೇಲಿ ನಮಗೆ ಕಂಡು ಬರುತ್ತೆ ಯಾಕಂದರೆ ಖಾಸಗಿ ಆಸ್ಪತ್ರೆಯಲ್ಲಿ ಅವರ ಟೈಮಿಂಗ್ಸ್ ಕರೆಕ್ಟಾಗಿ ಎಲ್ಲಾ ಮಾಡಿರ್ತಾರೆ ಒಂದು ಕ್ಲೀನ್ನೆಸ್ ಆಗಿರಲಿ ಅವರ ಟೈಮಿಗೆ ಮುಗಿದೋಗಿರುತ್ತೆ ರೋಗಿಗಳು ಬಂದಿದ್ದ ತಕ್ಷಣ ಬೇಗ ಬೇಗ ನೋಡಿ ನೋಡಿ ಕಳ್ಸ್ತಾರೆ ವೈದ್ಯರು ಕೂಡ ಅಲ್ಲಿ ಅವರ ಸಮಯ ಕರೆಕ್ಟಾಗಿ ಇರ್ತಾರೆ ಅದಕೋಸ್ಕರ ಆಗಿ ಈಗ ನಮ್ಗೆ ಬೇಕಾಗಿರೋದು ವೈದ್ಯರ ಟೈಮಿಂಗ್ಸಿಗೆ ಈಗ ವೈದ್ಯರ ಟೈಮಿಂಗ್ಸ್ ಏನಿರುತ್ತೆ ಅವರ ಟೈಮಿಂಗ್ಸಿಗೆ ಬಂದು ಅವರು ರೋಗಿಗಳನ್ನ ನೋಡಬೇಕು ಯಾಕಂದರೆ ಇವಾಗ ತುಂಬ ಒಂದು ಪೇಷೆಂಟಿಗೆ ನಾನು ಒಂದು ತುಂಬ ಜ್ವರದಿಂದ ನರಳ್ತಾ ಇರ್ತೀನಿ ಆಗ ನಾನು ಖಾಸಗಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಇನ್ನು ವೈದ್ಯರು ಬಂದಿರೋಲ್ಲ ಏಕೆ ಕರೆಕ್ಟ್ ಟೈಮಿಗೆ ಅವರು ಬರೋದಿಲ್ಲ ಯಾವುದು ಅದು ಒಂದು ಬೇಜವಾಬ್ದಾರಿತನ ಆಗಿದೆ ಖಾಸಗಿ ವೈದ್ಯ ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಆವಾಗ ಬರೋಲ್ಲ ಅಂದಾಗ ನನಗೆ ಜ್ವರ ಜಾಸ್ತಿಯಾಗ್ತಾ ಆಗ್ತಾ ಆಗ್ತಾ ಏನಾಗುತ್ತೆ ಅದು ಬೇರೆ ಒಂದು ಲೆವೆಲ್ಗೆ ಹೊರ್ಟೋಗಿರುತ್ತೆ ಅದು ಬಿಟ್ಟು ಅದಕ್ಕೋಸ್ಕರ ಈಗ ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಡೈರೆಕ್ಟ್ ನಮಗೆ ಏನಾಗುತ್ತೆ ಅಲ್ಲಿ ಹೋಗಿ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದ ತಕ್ಷಣ ಡಾಕ್ಟರ್ ನಮ್ಮನ್ನು ನೋಡ್ತಾರೆ ವೈದ್ಯರು ಅಲ್ಲಿ ನಾವು ಬೇಗನೆ ರಿಕವರ್ ಆಗ್ತೀವಿ ಖಾಸಗಿ ಆಸ್ಪತ್ರೆಯಲ್ಲಿ ಕಾದು ಮತ್ತು ಅಲ್ಲಿ ಬೇಜವಾಬ್ದಾರಿತನ ಮತ್ತು ಒಂದೊಂದು ಸಾರಿ ಅವರು ಎಕ್ಸ್ಪೈರ್ ಆಗಿರೋ ಔಷಧಿಗಳನ್ನ ಕೊಡೋದು ಅದರಿಂದಾಗಿ ತುಂಬ ಜೀವಗಳು ಕಳಕೊಂಡಿರೋದು ಇದೆಲ್ಲ ಆಗಿರುತ್ತೆ ಅದಕೋಸ್ಕರವಾಗಿ ನಾನು ಇಚ್ಛೆ ಮಾಡೋದು ಈಗ ಒಂದು ಖಾಸಗಿ ಆಸ್ಪತ್ರೆಗೆ ಹೋಗೋಕ್ಕೆನೆ ನಾನು ಇಚ್ಛೆ ಮಾಡೋದು ಯಾಕಂದರೆ ಅಲ್ಲಿ ಹೇಳಿರೋ ಥರ ಸ್ವಚ್ಛತೆ ಆಗಲಿ ಅದು ನಂಬರ್ ಒನ್ ಇರುತ್ತೆ ವೈದ್ಯರಾಗಲಿ ಅವರ ಟೈಮಿಂಗ್ಸ್ ಕರೆಕ್ಟಾಗಿರ್ತಾರೆ ಮತ್ತು ಅವರು ಕೊಡೋ ಔಷಧಿ ಕೂಡ ಎಲ್ಲವನ್ನು ನೋಡಿ ಸ್ಟಾಕ್ ಇಟ್ಟು ನೋಡಿ ಅದ್ರ ಡೇಟ್ ಎಕ್ಸ್ಪೈರಿ ಡೇಟ್ ನೋಡಿ ಅವ್ರು ಇಟ್ಟುಕೊಂಡಿರ್ತಾರೆ ಈ ತರ ನಮಗೆ ಒಂದು ಜನಗಳ ಎಲ್ಲರ ಮೈಂಡಲ್ಲಿ ಈಗ ಹೋಗೋದೆ ಖಾಸಗಿ ಆಸ್ಪತ್ರೆ ಅಂತ ಈಗ ಅದಕ್ಕು ಇದಕ್ಕು ಏನು ವ್ಯತ್ಯಾಸ ಅಂದರೆ ಖಾಸಗಿ ಆಸ್ಪತ್ರೆ ಕ್ಲೀನಲ್ಲಿ ತುಂಬ ಚೆನ್ನಾಗಿರುತ್ತೆ ಇನ್ನು ಸರ್ಕಾರಿ ಆಸ್ಪತ್ರೆ ಕ್ಲೀನಲ್ಲಿ ಅಷ್ಟು ಚೆನ್ನಾಗಿರಲ್ಲ ಯಾಕಂದರೆ ನಾವು ನೋಡಿದ್ದೀವಿ ಅದಕೋಸ್ಕರ ನಾವು ಹೋಗಲ್ಲ ಈಗ ನೋಡಿ ಈ ಥರ ಆಗಿದೆಂತಲು ನಾವು ಹೋಗಲ್ಲ ಖಾಸಗಿ ಆಸ್ಪ ಸರ್ಕಾರಿ ಆಸ್ಪತ್ರೆಗೆ ಇನ್ನು ನೆಕ್ಷ್ಟ್ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರುಗಳು ನೋಡಿದ್ರೆ ಆಲ್ಲಿ ಅವರ ಇನ್ ಟೈಮಲ್ಲಿ ಅವರು ಅಲ್ಲಿರ್ತಾರೆ ಅವರ ಕರೆಕ್ಟ್ ಟೈಮಲ್ಲಿ ಅವರಿರ್ತಾರೆ ಇನ್ನು ಕಾಸ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಗಿರೋಲ್ಲ ವೈದ್ಯರು ಕೂಡ ನೆಕ್ಸ್ಟ್ ಇಲ್ಲಿ ಬಂದು ಖಾಸಗಿ ಆಸ್ಪತ್ರೆಯಲ್ಲಿ ಬಂದು ಒಂದು ನರ್ಸ್ ಆಗಿರ್ಬೋದು ಕಾಂಪೌಂಡರ್ ಆಗಿರ್ಬೋದು ಅವರವರ ಸಮಯಕ್ಕೆ ತಕ್ಕಂತೆ ಕರೆಕ್ಟಾಗಿ ಮಾಡ್ತಾರೆ ಮತ್ತು ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನರ್ಸ್ ಆಗಿರಲಿ ಕಾಂಪೌಂಡರ್ ಆಗಿರಲಿ ಒಂದು ರೋಗಿನ ಕರೆಕ್ಟಾಗಿ ಅವರು ಟ್ರೀಟ್ ಮಾಡೋಲ್ಲ ಕರೆಕ್ಟಾಗಿ ನೋಡೋಲ್ಲ ಮಾತಾಡಿಸ್ಬೇಕಾದ್ರೆ ಆದರು ಅಷ್ಟೆ ಮಾತಲ್ಲಾದರೂ ಅಷ್ಟೆ ಇನ್ನು ಒಂದು ಒಂದು ಸೂಜಿ ಚುಚ್ಚಬೇಕಾದ್ರೂ ಅಷ್ಟೆ ಸರಿಯಾಗಿ ನೋಡೋಲ್ಲ ಏ ಬೇಜವಾಬ್ದಾರಿಯಿಂದ ಅವರು ಟ್ರೀಟ್ ಮಾಡಿ ಹೋಗ್ತಾರೆ ನರ್ಸ್ ಆಗಿರಲಿ ಕಾಂಪೌಂಡರ್ ಆಗಿರಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ ಅವರು ಕರೆಕ್ಟಾಗಿ ಚೆನ್ನಾಗಿ ಪೇಷಂಟ್ ಜೊತೆ ರೋಗಿಗಳ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಅವರೇನಂತ ತಿಳ್ಕೋತಾರೆ ಆಮೇಲೆ ಅವರು ಡಾಕ್ಟರ್ ವೈದ್ಯರು ಏನು ಕೊಟ್ಟಿದ್ದಾರೊ ಆ ಒಂದು ಇಂಜೆಕ್ಷನಾಗಲಿ ಅವ್ರು ಕೊಡಲಿಕ್ಕೆ ಹೋದಾಗ ಒಂದು ಕರೆಕ್ಟಾಗಿ ಅವರು ಜೊತೆ ವರ್ತನೆ ಮಾಡಿ ಅವರು ಆ ರೋಗಿನ ಟ್ರೀಟ್ ಮಾಡ್ತಾರೆ ಇದಕ್ಕು ಇದಕ್ಕು ಇರೊ ವ್ಯತ್ಯಾಸವೇ ಇಷ್ಟು ಈಗ ಗೊತ್ತು ಸರ್ಕಾರಿ ಆಸ್ಪತ್ರೆಗು ಮತ್ತು ಖಾಸಗಿ ಆಸ್ಪತ್ರೆಗು ನಮ್ಗೆ ವ್ಯತ್ಯಾಸ ಇಲ್ಲಿ ಗೊತ್ತಾಗಿದೆ ಅದಕೋಸ್ಕರ ನಾನು ನಾನು ಇಚ್ಛಿಸೋದೆ ಯಾವಾಗಲು ಖಾಸಗಿ ಆಸ್ಪತ್ರೆಗೆ ಹೋಗೋಕ್ಕೆ ಸರ್ಕಾರಿ ಆಸ್ಪತ್ರೆಗಂತು ಯಾವತ್ತೂ ಹೋಗೋಲ್ಲ ಯಾಕಂದರೆ ಈ ಥರಯೆಲ್ಲ ಇದೆ ಈ ಥರ ಇರಬೇಕಾದ್ರೆ ಯಾರಿಗೂ ಕೂಡ ಮನಸ್ಸು ಬರೋಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಯಾರಿಗೂ ಮನ್ಸು ಬರೋಲ್ಲ ಅದಕೋಸ್ಕರ ಮೊದಲು ಇದನ್ನು ಚೇಂಜ್ ಮಾಡಬೇಕು ಇವರು ಸರ್ಕಾರಿ ಆಸ್ಪತ್ರೆಯವರು ಈಗೇನು ಬೇಜವಾಬ್ದಾರಿತನ ಇದೆ ಇದನ್ನು ಚೇಂಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಯಾಕಂದರೆ ಎಲ್ಲ ಜನಗಳು ಕೂಡ ಹೀಗೆ ಎಲ್ಲದರಲ್ಲೂ ಏನೋ ಒಂದು ಇಂಟ್ರೆಸ್ಟ್ ಕಮ್ಮಿಯಾಗ್ತಿದೆ ಸರ್ಕಾರಿ ಆಸ್ಪತ್ರೆ ಅಂದರೆ ಈಗ ಕಾರಣ ಏನು ಅಂದರೆ ಈ ಬೇಜವಾಬ್ದಾರಿತನ ಡಾಕ್ಟರ್ಸ್ ಆಗಿರಲಿ ಕಾಂಪೌಂಡ್ಸ್ ಆಗಿರಲಿ ನರ್ಸ್ ಆಗಿರಲಿ ಕ್ಲೀನರ್ಸ್ ಆಗಿರಲಿ ಒಂದು ಡೆವಲಪ್ಮೆಂಟ್ ಸ್ಕಿಲ್ಸ್ ಆಗಿರಲಿ ಎಲ್ಲದ್ಕು ಇದೊಂದು ಕಾರಣಾಗಿರುತ್ತೆ